ಹಲೋ ಹಲೋ ಸರ್ ನಮ ಹಾಂ ಸರ್ ಹೇಳಿ ನಮಸ್ತೆ ಹಾಂ ಹೇಳಿ ಸರ್ ನಿಮಗೆ ಎಷ್ಟು ಬೇಕು ಸರ್ ಮಲ್ಲಿಗೆ ಹತ್ತರಿಂದ ಹದಿನೈದು ಕೆ ಜಿ ಬೇಕಾಗತ್ತಾ ಹಾಂ ಕಾಕಡ ಸರ್ ಯಾವತ್ತು ಬೇಕು ನಿಮಗೆ ಇಪ್ಪತ್ತನೇ ತಾರೀಕಾ ಸ್ ಸರ್ ಮಲ್ಲಿಗೆ ನಿಮಗೆ ಅಂದರೆ ಹೋಲ್ಸೇಲಾಗಿ ಕೊಡೋದ್ರಿಂದ ನಾವು ನಿಮಗೆ ನಾನ್ನೂರು ರೂಪಾಯಿ ಕೆ ಜಿ ಹಾಗೆ ಹಾಕ್ಕೊಡ್ತೀವಿ ಹಾಂ ಕಾಕಡ ಇನ್ನೂರ ಎಂಬತ್ತು ಆಂ ಹಾಂ ಸರ್ ಮಲ್ಲಿಗೆ ಕಾ ಹಾಂ ದಪ್ಪ ಇರಬೇಕಲ್ಲ ಸರ್ ಅದೇ ಲೂಸ್ ಬಿಟ್ಟುಬಿಟ್ಟು ಅದು ಸಪರೇಟು ಮತ್ತು ಹಾರ ಕೂಡ ಸಪರೇಟಲ್ವಾ ಸರ್ ಆಯಿತು ಸರಿ ತಾಳಿ ಸರ್ ಮಾಡಿಕೊಡೋಣ ಇಪ್ಪತ್ತನೇ ತಾರೀಕು ಬೇಕಲ್ವಾ ನಿಮಗೆ ಸರಿ ಸರ್ ಈಗ ಹಬ್ಬದ ಸೀಸನ್ ಅಲ್ವಾ ಅದಕ್ಕೇ ರೇಟ್ ಇದ್ದೇ ಇರುತ್ತೆ ಅಂದರೂ ನಾನು ನಿಮಗೆ ಹೋಲ್ಸೇಲಿಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ಸರ್ ಹಾಂ ಎಲ್ಲಿ ಅಡ್ರೆಸ್ ಎಲ್ಲಿ ಹಾಂ ಸರಿ ಸರ್ ಆಯ್ತು ನಾನು ನಿಮಗೆ ಹತ್ತೊಂಬತ್ತನೇ ತಾರೀಕು ನಿಮಗೆ ಕಾಲ್ ಮಾಡ್ತೀನಿ ಸರಿನಾ